ಹೌದು ನನಗೆ ತಂಗಿ ಇದ್ದಾಳೆ ಅವಳು ನಾನು ಚಿಕ್ಕಂದಿರಿಂದ ಒಟ್ಟಿಗೆ ಬೆಳೆದು ಇಷ್ಟು ವರುಷ ನಾವು ಒಟ್ಟಿಗೆ ಇದ್ದೇವೆ ಒಂದು ದಿನ ಕೂಡ ನನ್ನನ್ನು ಅವ್ಳು ಬಿಟ್ಟು ಹೋಗಿದ್ದೇ ಇಲ್ಲ ಹಾಗಾಗಿ ನಾನು ಮತ್ತು ಅವಳು ತುಂಬ ಆಟವಾಡಿದ್ದೇವೆ ಚಿಕ್ಕಂದಿರಿಂದ ಕಿತ್ತಾಡಿದ್ದೇವೆ ಕೆಲ ಒಂದೊಂದು ಸಲ ನಾನು ಅಜ್ಜಿ ಊರಿಗೆ ಹೋದಾಗ್ಲು ಅವಳು ಒಬ್ಬಳೇ ಆಗ್ಬಿಡ್ತಿದ್ದಳು ಮನೇಲಿ ಹೇಗೆ ಹೆಂಗೆ ಅಂದರೆ ಅದು ಎ ಅವಳು ಒಬ್ಬಳೆ ಆದಾಗ ಅವ್ಳಿಗೆ ಅಳು ಬರುದು ಮತ್ತು ಅವಳನ್ನ ಇವನ ಅಜ್ಜಿ ಮನೆಗೆ ಕರ್ಕೊಬಂದು ಕೂಡು ಕರ್ಕೊಬಂದರೂ ಅವಳಿಗೆ ಇಷ್ಟವೇ ಆಗ್ತಿರಲಿಲ್ಲ ಯಾಕೆ ಅಂದರೆ ಅವಳಿಗೆ ಮನೇಲೆ ಇರಬೇಕಿತ್ತು ಮನೇಲೆ ಅಜ್ಜಿಯ ಮ ಅಂದರೆ ನಮ್ಮ ಮನೆಯಲ್ಲೆಯ ಅಮ್ಮನ ಬಿಟ್ಟು ಅವ್ಳ ಬರ್ತಾನೇ ಇರಲಿಲ್ಲ ನಮ್ಮ ಮತ್ತು ನಾನು ನಮ್ಮ ಅಜ್ಜಿ ಮನೆಯಲ್ಲಿ ಬೆಳೆದಿದ್ದೆ ಮತ್ತು ಅವ್ರ ಜೊತೆಯೇ ಒಂದ್ಕೊಂಡು ಹೋಗಿದ್ದೀನಿ ಅವಳು ಬೇರೆಯವರಿಗೆ ಹೊಂದ್ಕೊಳ್ಳೋದು ಅಷ್ಟು ಸುಲ್ಭ ಅಲ್ಲ ಸ್ವಲ್ಪ ಕಷ್ಟವೇ ಆದರೂ ಇವಾಗ ಪರವಾಗಿಲ್ಲ ಇವಾಗ ಸೊಲ್ಪ ಬುದ್ಧಿ ಬರ್ತಾ ಬರ್ತಾ ಹೊಂದ್ಕೊಂತಾಳೆ ಎಲ್ಲಾರಿಗು ಅಷ್ಟಾಗಿ ಯಾರಿಗು ಹೊಂದ್ಕೊಂಡಿದನ್ನ ನಾನು ನೋಡಿಲ್ಲ ಈಗ ಅವಳು ಸ್ಟಡಿ ಮಾಡ್ತಿರೋದು ಕೂಡ ನನ್ನ ಒನ್ನೊಂದು ಕಡೆ ಒನ್ನೊಂದು ವಿಚಾರ ಹೇಳ್ತಾಳೆ ಬಿಡ್ತಾಳೆ ನನಗೆ ಅವ್ಳಿಗೆ ತುಂಬ ಡಿಫ್ರೆನ್ಸ್ ಇದೆ ಒನ್ನೊಂದು ಕೆಲ್ವೊಂದು ವಿಚಾರ ನಾವು ಶೇರ್ ಮಾಡ್ತೀವಿ ಅಮ್ಮನ ಹತ್ರ ಶೇರ್ ಮಾಡಕ್ಕೆ ಆಗಿಲ್ಲ ಅಂದರೂ ನಾನು ಇವಳು ಶೇರ್ ಮಾಡ್ತೀವಿ ತುಂಬ ಸಲ ಶೇರ್ ಮಾಡ್ಕೊಂಡು ಇದ್ದೀವಿ ಕೆಲ್ವು ಒನ್ನೊಂದು ವಿಚಾರ ನಾವು ತುಂಬಾ ಮಾತಾಡ್ತೀವಿ ನೈಟ್ ಹೊತ್ತು ಕೂಡ ಅವಳು ನಾನು ಒಟ್ಟಿಗೆ ಕಳೆಯದು ಜಾಸ್ತಿ ಸಮಯ ಅಂದರೆ ನೈಟ್ ಹೊತ್ತೇನೆ ನಾನು ಅವಳು ತುಂಬ ಸಮಯ ನೈಟ್ ಹೊತ್ತು ಮಾತಾಡ್ತೀವಿ ಫೋನ್ ನೋಡ್ತೀವಿ ವಿಡಿಯೋ ಗೇಮ್ಸ್ ಆಡ್ತೀವಿ ತುಂಬ ಚಿಕ್ಕದ್ರಲ್ಲಿ ಮಾತ್ರ ನಾನು ಅವಳು ತುಂಬ ಆಟ ಆಡಿದ್ದೀವಿ ಒಂದು ಸಲ ಚಿಕ್ಕುದ್ರಾಗ್ ಏನಾಗಿಬಿಟ್ಟಿತ್ತು ಅಂದರೆ ಸೈಕಲ್ ಓಡ್ಸ್ಕೊಂಡು ಕರ್ಕೊಂಬರ್ತಿದ್ದೆ ಏನಾಯಿತು ಅಂದರೆ ಅವ್ಳು ಬಿದ್ದೇ ಬಿಟ್ಟಳು ಯಪ್ಪಾ ದೇವರೇ ಅವತ್ತಿನ ದಿನ ಮಾತ್ರ ನಾ ಇನ್ನು ಮರಿಯಕ್ಕೆ ಆಗಲ್ಲ ಆ ಇದು ಸಿಟ್ಟಿಗೆ ನನಗೆ ಕಣ್ಣು ಮೇಲೆ ಗಾಯವೇ ಮಾಡ್ಬಿಟ್ಟಳು ಅದು ಇನ್ನು ಹಂಗೆ ಮಾರ್ಕ್ ಉಳಿದಿದೆ ಅವ್ಳ ನೆನಪಿಗೋಸ್ಕರ ಆ ಮಾರ್ಕ್ ಹಂಗೆ ಇಟ್ಕೊಂಡಿದ್ದೀನಿ ನಾನು ಮತ್ತು ಇನ್ನೊಂದು ಏನಪ್ಪಾ ಅಂದರೆ ಅವ್ಳಿಗೆ ಅವಳಿಗೆ ನಾನು ಸುಳ್ಳು ಹೇಳ್ಬಾರದು ಸಿಟ್ಟಾಗ ಅವ್ಳಿಗೆ ಭಾರಿ ಸಿಟ್ಟು ಸಿಟ್ಟು ಸಿಟ್ಟು ಸಿಟ್ಟು ತುಂಬಾ ಸಿಟ್ಟು ಅವಳಿಗೆ ಅದು ಮಾತ್ರ ಅವ್ಳಿಗೆ ಕಂಟ್ರೋಲ್ ಮಾಡ್ಕೊಳ್ಳೋದೇ ಇಲ್ಲ ಯಾಕೆ ಅಂತ ಅದು ನನಗೆ ಇದುವರ್ಗು ಗೊತ್ತಿಲ್ಲ ನನ್ನ ಅವಳ ಮಧ್ಯೆ ತುಂಬ ಅಂದರೆ ತುಂಬ ಕನ್ವರ್ಸಿಕೇಶನ್ಸ್ ಆಗಿರುತ್ತೆ ಕೆಲ್ವೊಂದು ವಿಚಾರ ಮನೇಲಿ ಹೇಳ್ಕೊಳಕ್ಕೆ ಆಗಲಿಲ್ಲ ಅಂದರೂ ಒಬ್ರಿಗೆ ಒಬ್ರು ಶೇರ್ ಮಾಡ್ಕೊಂಡಿದ್ದೀವಿ ಆಚೆ ಕಡೆ ಸುತ್ತಾಡ್ತೀವಿ ಟ್ರಿಪ್ಪಿಗೆಲ್ಲ ಹೋದಾಗ ನನಗೆ ಅವ್ಳು ಹೇಳ್ತಾಳೆ ಅಕ್ಕ ನೀನು ಈ ಥರ ಡ್ರೆಸ್ ಮಾಡ್ಕೋ ಚೆನ್ನಾಗಿ ಕಾಣಿಸ್ತೀಯ ಈ ಥರ ಹೋಗು ಇವನ್ ನಾನು ಎಲ್ಲಿಗೆ ಹೋಗಬೇಕು ಅಂದರೂ ಅವ್ಳು ನನಗೆ ಹೇಳ್ತಾಳೆ ಈ ಥರ ಹೋಗು ಈ ಥರ ಚೆನ್ನಾಗಿ ಮಾಡು ರೆಡಿ ಆಗು ಇವನ್ ಅವ್ಳು ಫ್ಯಾಷನಲ್ಲಿ ಚೆನ್ನಾಗೇ ಇದೆ ಅವಳ ಫ್ಯಾಷನಿಟಿ ಮೇಕಪ್ ಇವೆಲ್ಲ ಅವ್ಳಿಗೆ ಚೆನ್ನಾಗಿ ಗೊತ್ತು ನನ್ಕಿಂತ ಹೆಚ್ಚಾಗಿ ಅವಳಿಗೆ ಗೊತ್ತು ಅವಳು ಅದರಲ್ಲೆಲ್ಲ ತುಂಬ ಮುಂದೆ ಇರೋದರಿಂದ ನನಗೆ ಸ್ವಲ್ಪ ಅಷ್ಟು ಗೊತ್ತಾಗಲ್ಲ ಅಂತಲೇ ಅವ್ಳು ನನಗೆ ಹೇಳ್ತಿರ್ತಾಳೆ ಕನ್ಸಿಡರ್ ಮಾ ಹೇಳ್ತಿರ್ತಾಳೆ ಅಕ್ಕ ನೀನು ಹಂಗೆ ಮಾಡು ಹಿಂಗೆ ಮಾಡು ಈ ಥರ ಚೆನ್ನಾಗಿ ಕಾಣ್ಸುತ್ತೆ ಈ ಥರ ಕೆಲಸ ಮಾಡು ಆ ಥರ ಕೆಲಸ ಮಾಡು ಒಂದಾಗುತ್ತೆ ನಿನಗೆ ನಿನಗೆ ಅರ್ಥ ಆಗುತ್ತೆ ಮತ್ತು ತುಂಬ ಯೂಸ್ ಆಗುತ್ತೆ ಅಕ್ಕ ನಿನಗೆ ಈ ಥರ ಮಾಡು ತುಂಬ ತುಂಬಾ ಹೇಳ್ತಾಳೆ ಕೆಲ ಒನ್ನೊಂದು ಸಲ ನಾವು ಜ ಬೇರೆಯವ್ರ ವಿಚಾರಕ್ಕೆ ಜಗಳ ಆಡಿದ್ದು ಉಂಟು ಚಿಕ್ಕುದ್ರ ಅಲ್ಲಂತು ತುಂಬ ಆಡಿದ್ದೀವಿ ಬರಿ ಅವ್ಳು ನನ್ನ ಪಕ್ಕ ನನ್ನ ಚಿಕ್ಕಪ್ದಿರ ಮಕ್ಕಳು ಮಲ್ಕೊತಿದ್ದಾರೆ ಅಂತಲೇ ಸಿಟ್ಟು ಬಂದಿತ್ತು ಅವಳಿಗೆ ತುಂಬ ಅಂದರೆ ತುಂಬ ಯಾಕೆ ಅಂದರೆ ಅವಳಿಗೆ ಅಷ್ಟು ಪೊಸೆಸ್ಸಿವ್ನೆಸ್ಸು ನಮ್ಮ ಅಕ್ಕ ಎಲ್ಲಿ ನನ್ನ ಬಿಟ್ಬಿಟ್ಟು ಹೋಗಿಬಿಡ್ತಾಳೆ ಅನ್ನುವಷ್ಟು ಪೊಸೆಸ್ಸಿವ್ನೆಸ್ಸು ಹಾಗೂ ಅವ್ಳಿಗೆ ತುಂಬ ನನ್ನ ಮೇಲೆ ಕೇರು ಕನಸನ್ನು ಒಂದು ಸಲ ನಾನು ಒಬ್ಬಳೇ ಕೂಡ ಆಚೆ ಕಡೆ ಹೋಗಕ್ಕೆ ಅವ್ಳು ಬಿಟ್ಟಿಲ್ಲ ಅವಳು ಹೋಗಕ್ಕೆ ಬಿಟ್ಟರೂ ಮತ್ತೆ ನಾನು ಬರೋದಿನ ಟೈಮಲ್ಲಿ ಅಳ್ತಾ ಬಿಡ್ತಾಳೆ ಕೆಲ್ವೊಂದು ಟೈಮ್ ಏನಾಗಿಬಿಟ್ಟಿತ್ತು ಅಂದರೆ ನಾನು ಸ್ವಲ್ಪ ದಿನ ಹೊರಗಡೆ ಹೋಗಬೇಕು ಅಂದರೆ ಅವ್ಳಿಗೆ ಕಳ್ಸ್ಕೊಡಕ್ಕೆ ಇಷ್ಟ ಆಗಿರಲಿಲ್ಲ ಅಳ್ತಾ ಹಂಗೆ ಇದ್ದಳು ನನ್ನ ಹತ್ರ ತೋರ್ಸ್ಕೊಂಡರೆ ನಮ್ಮ ಅಕ್ಕನು ಅಳ್ತಾಳೆ ಅಂತ ಅಷ್ಟು ಸ ಅಂದರೆ ಈಗ ಅಷ್ಟು ಅವಳು ಸೆನ್ಸಿಟಿವ್ ಕೂಡ ಅಂದರೆ ತುಂಬ ಮೃದು ಹುಡ್ಗಿ ಅವಳಿಗೆ ತುಂಬ ಅಂದರೆ ತುಂಬ ನನ್ನ ಮೇಲೆ ಕನ್ಸನ್ ಕೇರ್ ಇದೆ ಇವನ್ ಇವಾಗ ಕೂಡ ಅಕ್ಕ ಅಕ್ಕ ಅಂತಲೇ ಅವ್ಳ್ಗೆ ಒಂದಿನ ಕೂಡ ನನ್ನ ನೇಮ್ನ ಯೂಸ್ ಮಾಡಿ ಕರ್ದೆಯಿಲ್ಲ ಇದುವರ್ಗು ಅಕ್ಕ ಅಕ್ಕ ಅಕ್ಕ ಅಂತಲೇ ಇರ್ತಾಳೆ ಇವನ್ ನಾವು ಸಂಜೆ ಎಲ್ಲರು ಹೊರಗಡೆ ಸುತ್ತಾಡಬೇಕು ಅಂದ್ರು ಒಬ್ರಿಗೆ ಒಬ್ಬರು ಕನ್ಸಿಡರ್ ಮಾಡ್ಕೊಂಡು ಒಬ್ರಿಗೆ ಒಬ್ಬರು ಮಾತಾಡ್ಕೊಂಡು ನಾನು ಮತ್ತು ತಂಗಿ ಇಬ್ಬರೂ ಸೇರ್ಕೊಂಡು ಆಚೆ ಕಡೆ ಸುತ್ತಾಡಿ ಬರ್ತೀವಿ ಎಲ್ಲ ಕಡೆ ಹೋಗಿದ್ದೀವಿ ಹೋಗಿಲ್ಲ ಅಂತಲ್ಲ ಬೈಕ್ ರೈ ಬೈಕಲೆಲ್ಲ ಹೋಗೋದು ನಮ್ಗೆ ತುಂಬ ಇಷ್ಟ ಆಲ್ ಅಂಥದ್ರಲ್ಲಿ ಅವ್ಳಿಗೆ ಬೈಕಲೆಲ್ಲ ಕೂರುಸ್ಕೊಂಡು ಹೋಗಿದ್ದೀನಿ ತುಂಬ ಅಂದರೆ ತುಂಬ ಯಾಕೆ ಅಂದರೆ ಅವ್ಳಿಗೆ ಕರ್ಕೊಂಡು ಹೋಗ್ತಾ ಇರ್ತೀನಿ ಆವಾಗ ಆವಾಗ ಹೊರಗಡೆ ಎಲ್ಲ ಮತ್ತು ನನ್ನ ಸ್ನೇಹಿತರನ್ನು ಅವ್ಳಿಗೆ ಪರಿಚಯ ಮಾಡ್ಸಿದ್ದೀನಿ ಅವ್ಳ ಸ್ನೇಹಿತರನ್ನು ಅವ್ಳು ನನಗೆ ಪರಿಚಯ ಮಾಡ್ಸಿದ್ದಾಳೆ ಅದರಲ್ಲಿ ನಾ ಅದ್ರಲ್ಲಿ ನನಗೆ ಹೇಳ್ಕೊಳ್ಳೋವಂಥದ್ ಏನು ಇಲ್ಲ ಕೆಲ್ವು ಒನ್ನೊಂದು ಸಲ ನಮ್ಮ ಫ್ರೆಂಡ್ಸ್ಗಳಿಂದ ತೊಂದರೆ ಆಗ್ತಾ ಇರುತ್ತೆ ಸ್ನೇಹಿತಿರಿಂದ ಅವ್ಳ ಸ್ನೇಹಿತ್ರು ಇಂದ ತೊಂದರೆ ಆಗ್ತಿರುತ್ತೆ ನನ್ಗೆ ಅವ್ಳಿಗೆ ಹೇಳ್ತಿರ್ತೀನಿ ನಿನ್ನ ಸಾ ನಿನ್ನ ಸ್ನೇಹಿತರು ಸರಿಯಿಲ್ಲ ಹಂಗೆ ಹಿಂಗೆ ಅಂತ ಅವ್ಳು ಅದನ್ನ ಅರ್ಥ ಮಾಡ್ಕೊಂಡು ಬಿಡಕ್ಕೆ ಟ್ರೈ ಮಾಡ್ತಾಳೆ ಕೆಲ್ವು ಒನ್ನೊಂದು ಸಲ ಹುಡ್ಗಿ ಸ್ನೇಹಿತರಾಗಿದ್ದರೂ ಅವಳಿಗೆ ಕಷ್ಟ ಆಗಿಬಿಡತ್ತೆ ಒಬ್ಬೊಬ್ರು ಸರಿ ಇರಲ್ಲ ಹಾಗಾಗಿ ಅವ್ಳಿಗೆ ಹೇಳ್ತಾ ಇರ್ತೀನಿ ನಾನು ಮತ್ತು ಅವ್ಳು ನನಗೆ ಸಹ ಹೇಳ್ತಿರ್ತಾಳೆ ಅಕ್ಕ ಹಿಂಗೆ ಮಾಡು ಹಂಗೆ ಮಾಡು ಅವರು ಸರಿಯಿಲ್ಲ ಇವರು ಸರಿಯಿಲ್ಲ ಅಂತ ಸೊ ನಾನು ಅವಳು ತುಂಬ ಅಂದರೆ ತುಂಬ ಹೋಲಿಕೆ ಬರ್ತೀವಿ ಇವ ಮುಖ್ದಲ್ಲಾದ್ರು ನಾವು ತುಂಬ ವಿಚಾರ್ದಲ್ಲಿ ಹೋಲಿಕೆ ಬರ್ತೀವಿ ಇಬ್ಬರು ಏನೇ ಇನ್ಸಿಡೆಂಟ್ ಏನೇ ಒಂದು ಘಟನೆಗಳು ನೆಡ್ದ್ರು ಕೂಡ ನಾವು ಇಬ್ರು ಒಟ್ಟಿಗೆ ಹೇಳ್ಕೊತೀವಿ ಯಾವುದನ್ನು ಸಹಿತ ಮುಚ್ಚಿಡಲ್ಲ ನಮ್ಮಿಬ್ರ ಮಧ್ಯೆ ಮುಚ್ಚುಮರೆ ಅನ್ನದು ಏನಿಲ್ಲ ಇಬ್ಬರು ಒಟ್ಟಿಗೆ ಹೇಳ್ಕೊತೀವಿ ಮಾತಾಡ್ತೀವಿ ಖುಷಿಯಾಗಿ ಇರ್ತೀವಿ ಮತ್ತು ಒಟ್ಟಿಗೆ ತಿಂತೀವಿ ಮಾಡ್ತೀವಿ ಎಲ್ಲಾ ಮಾಡ್ತೀವಿ ಬಟ್ ಕೆಲ್ವು ಒನ್ನೊಂದು ವಿಚಾರಗಳಲ್ಲಿ ನನ್ನ ಅವಳ ಮಧ್ಯೆ ಸಿಟ್ಟು ಮನಸ್ತಾಪ ಬಂದೇ ಬರುತ್ತೆ ಮತ್ತು ಅದನ್ನು ಎರಡು ನಿಮಿಷದಲ್ಲಿ ಸ್ ಮುಗುಸ್ಕೊತೀವಿ ಅದನ್ನ ಮುಗೊಸ್ಕೊಬಿಟ್ಟು ಆರಾಮಾಗಿ ಇರ್ತೀವಿ ಅಷ್ಟೇ ಮತ್ತು ಇನ್ನೇನಪ್ಪ ಅನ್ ಇನ್ನೇನು ಹೇಳಕ್ಕೆ ಆಗಲ್ಲ ಅಷ್ಟೇ